ಗ್ರಾಮೀಣ ಜನರು ಇತ್ತೀಚೆಗೆ ಕ್ರೀಡೆಗಳಲ್ಲಿ ಹಿಂದುಳಿದಿದ್ದಾರೆ ಅದೇ ರೀತಿಯಾಗಿ ಗ್ರಾಮೀಣ ಜನರ ಜೀವನದ ಕ್ರೀಡೆಗಳಿಗೆ ಹೇಗೆ ಮಹತ್ವ ಪಾತ್ರ ವಯಿಸುತ್ತವೆ ಎಂದು ಹೇಳ್ಬೇಕಂದ್ರೆ ಸರ್ಕಾರ ಶಾಲಾ ಮಟ್ಟದಲ್ಲಿಂದನೇ ಎಲ್ಲಾ ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂತೆ ವಿವಿಧ ಆಟಗಳನ್ನು ಆಡಿಸುತ್ತಾರೆ ಅದರಲ್ಲಿ ಮುಖ್ಯವಾಗಿ ಕೋಕೋ ಕಬಡ್ಡಿ ಅದೇ ರೀತಿಯಾಗಿ ವಾಲಿಬಾಲು ಶಾಟ್ಬುಟ್ಟು ಜಾವಲಿನ್ ಎಸೆತ ಈ ರೀತಿಯಾಗಿರ್ತಕ್ಕಂಥ ಹಲವು ಇನ್ನೂ ಇನ್ನಿತರ ಕ್ರೀಡೆಗಳನ್ನು ರನ್ನಿಂಗ್ ರೇಸು ಅಂಡ್ರೆಡ್ ಅಂಡ್ರೆಡ್ ಮೀಟ್ರು ಟೂ ಅಂಡ್ರೆಡ್ ಮೀಟ್ರು ಸ್ ತೌಝಂಡು ಅಂಡ್ರೆಡ್ಡು ಅತ್ ಹದ್ನೈದ್ನೂರು ಹದ್ನೈದ್ನೂರು ಮೀಟ್ರು ಓಟ ಈ ರೀತಿಯಲ್ಲಿ ಶಾಲಾ ಮಟ್ಟದಲ್ಲಿನೇ ನಡೆಸುತ್ತಾರೆ ಪ್ರತೀ ವರ್ಷನು ಕೂಡ ಶ್ ಗಾ ಶ ಸರಕಾರದಿಂದ ಎಲ್ಲಾ ಒಂದು ಶಾಲೆಗಳಲ್ಲಿ ಗ್ರಾಮೀಣ ಮಟ್ಟದಲ್ಲಿ ಎಲ್ಲಾ ಶಾ ವಲಯ ಮಟ್ಟದಲ್ಲಿ ವಲಯ ಮಟ್ಟದಿಂದ ಸ್ ಪ್ರಾರಂಭವಾಗಿ ತಾಲೂಕು ಮಟ್ಟ ಜಿಲ್ಲಾ ಮಟ್ಟ ಅದೇ ರೀತಿಯಾಗಿ ಒಂದು ರಾಜ್ಯ ಮಟ್ಟದವರೆಗುನೂ ವಿದ್ಯಾರ್ಥಿಗಳು ಹೋಗುತ್ತಾರೆ ಅವರವರು ಶ್ರಮದಂತೆ ಇರುತ್ತೆ ಆದರೆ ಇಲ್ಲಿ ಮುಖ್ಯವಾಗಿ ಬೇಕಾಗಿರೋದು ಈ ರೀತಿಯಾಗಿರ್ತಕ್ಕಂಥ ಆ್ಯಕ್ ಕ ಇದನ್ನು ಇವರು ವಿದ್ಯಾರ್ಥಿಗಳು ತಮ್ಮ ಜೀವನದಲ್ಲಿ ವಿದ್ ವಿದ್ಯಾರ್ಥಿ ದೆಸೆಯಲ್ಲಿನೆ ದೆಸೆಯಲ್ಲಿದ್ದಾಗನೇ ಅವರು ಪಡೆದುಕೊಂಡರೆ ಈ ಕ್ರೀಡೆಗಳಲ್ಲಿ ಭಾಗವಯಿಸಿದ್ದರೆ ಅವರು ಒಂದು ಉತ್ತಮ ಆರೋಗ್ಯವನ್ನು ಹೊಂದುತ್ತಾರೆ ಅದೇ ರೀತಿಯಾಗಿ ಮನಸ್ಸು ಕೂಡ ಒಂದು ಉತ್ತಮವಾಗುತ್ತದೆ ಮತ್ತು ಹೇಳ್ಬೇಕಂತಂದರೆ ವಿದ್ಯಾರ್ಥಗಳಲ್ಲಿ ಲವಲವಿಕೆ ಉಂಟಾಗುತ್ತದೆ ಇದು ಬಹಳ ಮಹತ್ವವನ್ನು ಪಡೆದುಕೊಳ್ಳುತ್ತೆ ಅದೇ ರೀತಿಯಾಗಿ ಗ್ರಾಮೀಣ ಜನರು ಪ್ರತಿ ವರ್ಷ ಹಬ್ಬಕ್ಕೆ ತಕ್ಕಂತೆ ಅವರ ಜೀವನದಲ್ಲಿ ಕ್ರೀಡೆಗಳು ನಡೆಯುತ್ತವೆ ಉದಾಹರಣೆಗೆ ನಾನೇ ಹೇಳ್ಬೇಕಂತಂದರೆ ನಾವು ಗ್ರಾಮೀಣ ಮಟ್ಟದಲ್ಲಿ ಎಲ್ಲಾ ರೀತಿಯ ಕ್ರೀಡೆಗಳನ್ನ ಆಡಿದ್ದೇವೆ ಮುಖ್ಯವಾಗಿ ಕಬಡ್ಡಿ ಇದು ಇದು ಪಂಚಮಿ ಹಬ್ಬದ ದಿವ ಪಂಚಮಿ ಹಬ್ಬ ಬಂದಾಗ ಗಾ ಕಬಡಿಯನ್ನು ಆಡುತ್ತೇವೆ ಅದೇ ರೀತಿಯಾಗಿ ಪಂಚ ಇನ್ನೊಂದು ಹಬ್ಬ ಅದು ಸರವೋಟ ಅಂತೇಳಿ ಅದನ್ನ ಆಡ್ತೇವೆ ಅದೇ ರೀತಿಯಾಗಿ ದಸರಾ ಕ್ರೀಡೆ ದಸರಾ ಕ್ರೀಡಾ ಕೂಟಗಳು ನಡೆಯುತ್ತವೆ ದಸರ ಕ್ರೀಡಾ ಕೂಟಗಳು ನಡೆಯುತ್ತವೆ ದಸರಾ ಕ್ರೀಡೆಯಲ್ಲಿ ಮುಖ್ಯವಾಗಿ ಎಲ್ಲರೂ ಎಲ್ಲಾ ಒಂದು ಗ್ರಾಮೀಣ ಮಟ್ಟದಿಂದ ಹಿಡಿತೇವೆ ಎಲ್ಲರೂ ಭಾಗವಯಿಸುತ್ತಾರೆ ಅದೇ ರೀತಿ ಹೇಳ್ಬೇಕಂತಂದ್ರೆ ಈ ಕ್ರೀಡೆ ಜನರ ಜೀವನದ ಒಂದು ಒಡನಾಡಿಯಾದರೆ ಉತ್ತಮವಾದಂಥ ಒಂದು ಆರೋಗ್ಯ ಹೊಂದ್ಲಿಕ್ಕೆ ಸಾಧ್ಯವಾಗುತ್ತದೆ ಮತ್ತು ಹೇಳ್ಬೇಕಂದ್ರೆ ಗ್ರಾಮೀಣ ಜನರು ಇತ್ತೀಚೆಗೆ ಈ ಒಂದು ಕ್ರೀಡಾ ಆಸಕ್ತಿಯನ್ನ ಕಳೆದುಕೊಂಡಿದ್ದಾರೆ ಆದರು ಕೂಡ ಸರ್ಕಾರದವರು ಅವರನ್ನು ಪ್ರೋತ್ಸಾಹಿಸಲಿಕ್ಕೆ ಅವರು ಪ್ರೋತ್ಸಾಹಿಸಲಿಕ್ಕೆ ಒಂದು ಗ್ರಾಮೀಣ ಕ್ರೀಡಾ ಕೂಟವನ್ನು ಕೂಡ ನಡೆಸುತ್ತಾರೆ ಅದನ್ನ ಅದು ದಸರಾ ಸಮಯದಲ್ಲಿ ನಡೆಸುತ್ತಾರೆ ದಸರಾ ಹಬ್ಬ ಬಂದಲ್ ಬಂದಾಗ ಈ ಒಂದು ಗ್ರಾಮೀಣ ಕ್ರೀಡಾಕೂಟವನ್ನು ನಡೆಸುತ್ತಾರೆ ಅಲ್ಲದೆ ಈ ಗ್ರಾಮೀಣ ಜನರು ಇತ್ತೀಚೆಗೆ ಬೇರೆ ಬೇರೆ ರೀತಿಯ ಚಟುವಟಿಕೆಗಳಲ್ಲಿ ತೊಡಗಿ ಈ ಒಂದು ಕ್ರೀಡೆಗಳಲ್ಲಿ ಕಿ ಕ್ರೀಡೆಗಳಲ್ಲಿ ತೊಡಗುವುದನ್ನು ಬಿಟ್ಟಿದ್ದಾರೆ ಅದೇ ರೀತಿಯಾಗಿ ಗ್ರಾಮೀಣ ಜನರಲ್ಲಿ ಅದು ಗ್ರಾಮೀಣ ಜನರು ಕಬಡ್ಡಿ ಆಡುತ್ತಿದ್ದರು ಎಲ್ಲಿ ನಾವು ಸಣ್ಣವರಿದ್ದಾಗ ಕಬಡ್ಡಿ ಆಡುತ್ತಿದ್ದೆವು ಅವಾಗ ಜನರು ಕೂಡ ಆಡ್ತಿದ್ದರು ಆ ಒಂದು ಆಟವನ್ನು ನಾವು ಕೂಡ ನೋಡಲಿಕ್ಕೆ ಹೋಗ್ತಿದ್ವಿ ಈ ರೀತಿಯಾಗಿರ್ತಕ್ಕಂಥ ಚಟುವಟಿಕೆಗಳಲ್ಲಿ ಇತ್ತಿ ಇರ್ತಿದ್ದರು ಆದರೆ ಇತ್ತೀಚಿನ ದಿನದಲ್ಲಿ ನೋಡಿದಾಗ ಯಾವುದೇ ಯಾವುದೇ ಯಾವುದೇ ಊರಲ್ಲಿ ನಾವು ಈ ರೀತಿಯ ಈಗ ಅಂತ ಚಟುವಟಿಕೆಗಳನ್ನ ನಾವು ಕಾಣುವುದಿಲ್ಲ ಈ ರೀತಿಯಾಗಿ ಈಗ ಜನರು ತಮ್ಮ ಒಂದು ಆಸಕ್ತಿಯನ್ನು ಕಳೆದುಕೊಂಡಿದ್ದ ಕ್ರೀಡೆಗಳಲ್ಲಿ ಆಸಕ್ತಿಯನ್ನು ಕಳೆದುಕೊಂಡಿದ್ದಾರೆ ಈ ಬೇರೆ ಬೇರೆ ಚಟುವಟಿಕೆಗಳಲ್ಲಿ ತೊಡಗಿದರಂತ ಈ ರೀತಿಯಾಗಿರ್ತಕ್ಕಂಥ ಒಂದು ಇದು ಉಂಟಾಗಿದೆ ಸಮಸ್ಯೆ ಉಂಟಾಗಿದೆ ಆದರೆ ಅದರ ಮಹತ್ವ ಗ್ರಾಮೀಣ ಜನರಿಗೆ ಗೊತ್ತಿಲ್ಲ ಯಾಕಂದರೆ ಗ್ರಾಮೀಣ ಜೀವ ಗ್ರಾಮೀಣ ಜನರು ಈ ಒಂದು ಆಟದನ್ ಆಟವನ್ನು ಆಡುವುದರಿಂದ ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ಬಾಹ್ಯ ಚಟುವಟಿಕೆಗಳಲ್ಲಿ ತೊಡಗುವುದನ್ನು ತಪ್ಪಿಸುತ್ತದೆ ಅದೇ ರೀತಿಯಾಗಿ ಈ ಒಂದು ಕ್ರೀಡೆಗಳಲ್ಲಿ ಆ ಕ್ರೀಡೆಗಳನ್ನು ಆಡುವುದರಿಂದ ಮನುಷ್ಯನ ಏಕಾಗ್ರತೆ ಒಂದು ಚಟುವಟಿಕೆಗಳು ಜಾಸ್ತಿಯಾಗುತ್ತದೆ ಅದೇ ರೀತಿಯಾಗಿ ಮನುಷ್ಯ ಒಂದು ಉತ್ಸಾಹದಿಂದ ಇರುತ್ತಾನೆ ಅದೇ ರೀತಿಯಾಗಿ ಈ ಇವರು ಗ್ರಾಮೀಣ ಜನರು ತಮ್ಮ ಒಂದು ಇದರಿಂದ ಸಿತಕ್ಕೆ ಅನ್ಯ ಅನ್ಯ ಅನ್ಯ ಚಟುವಟಿಕೆಗಳಿಗೆ ಹೋಗೋದ ಹೋಗೋದನ್ನ ತಡೆಗಟ್ಟುತ್ತದೆ ಅದೇ ರೀತಿಯಾಗಿ ಜೀವನದಲ್ಲಿ ಅವರು ಮಹತ್ವದ ಮಹತ್ತರವಾದಂಥ ಒಂದು ಬದಲಾವಣೆಯನ್ನ ಕಾಣುತ್ತಾರೆ ಹೆಂಗ್ ಹೇಗೆಂದರೆ ಇದು ಗ್ರಾಮೀಣ ಜನರು ಬೇರೆ ಬೇರೆ ಚಟುವಟಿಕೆ ತೊಡಗುವುದನ್ನ ನಿಲ್ಲಿಸುತ್ತದೆ ಅದೇ ರೀತಿಯಾಗಿ ಇವರು ಗ್ರಾಮೀಣ ಜನರು ಗ್ರಾಮೀಣ ಜನರು ಈ ಒಂದು ಕ್ರೀಡೆಗಳಲ್ಲಿ ತೊಡಗುವುದರಿಂದ ಅವರಲ್ಲಿ ಒಂದು ಉತ್ಸಾಹ ಅಂದರೆ ಉತ್ಸಾಹ ಇರುತ್ತದೆ ನೆಮ್ಮದಿ ಸಿಗುತ್ತದೆ ಮನೆಯಲ್ಲಿ ಒಂದು ಆಹ್ಲಾದಕರ ವಾತಾವರಣ ಉಂಟಾಗುತ್ತದೆ ಈ ರೀತಿಯಾಗಿರ್ತಕ್ಕಂಥ ವಾತಾವರಣವನ್ನು ಅವರು ಸೃಷ್ಟಿಸಿಕೊಳ್ಳಬೇಕು ಇದು ಈ ರೀತಿಯಾಕ್ಯಂಥ ಮಹತ್ವ ಹೊಂದಿದೆ ಇದು ಇದರ ಬಗ್ಗೆ ಎಷ್ಟು ಎಷ್ಟು ಮಹತ್ವವನ್ನ ವಹಿಸಿದೆ ಎನ್ನುವುದನ್ನ ನಾವು ಎಷ್ಟು ಹೇಳಿದ್ರುನೂ ಕಮ್ಮಿನೇ ಯಾಕಂತಂದರೆ ಇವತ್ತು ಕ್ರೀಡೆಯಲ್ಲಿ ನೋಡಿದರೆ ಇವತ್ತು ಕ್ರಿಕೆಟ್ನಲ್ಲಿ ಕ್ರಿಕೆಟ್ನಲ್ಲಿರ್ಬೋದು ವಾಲಿಬಾಲ್ನಲ್ಲಿರ್ಬೋದು ನಮ್ಮ ರಾಜ್ಯದ ಹಲವಾರು ಆಟಗಾರರು ಒಂದು ಇನ್ನು ಬಾರತದ ಕ್ರಿಕೆಟ್ಗೆ ಆಯ್ಕೆಯಾಗಿದ್ದಾರೆ ಅದೇ ರೀತಿಯ ಗ್ರಾಮೀಣ ಮಟ್ಟದಿಂದ ರಣ್ಸಿಂಗ್ ಆಯ್ಕೆಯಾಗಿದ್ದಾರೆ ಇವೆಲ್ಲವನ್ನು ಗಮನಿಸಿದಾಗ ಅವರು ಅವರ ಒಂದು ಆ ಯಶಸ್ಸು ಅವ್ರ ಯಶಸ್ಸು ನಮ್ಮೆಲ್ಲರಿಗೇನಾಗುತ್ತೆ ಸ್ಫೂರ್ತಿಯಾಗುತ್ತೆ ಇವತ್ತು ಒಂದು ಸಚಿನ್ ತೆಂಡೂಲ್ಕರ್ ಮಹೇನ್ಸಿಂಗ್ ದೋನಿ ರಾಹುಲ್ ದ್ರಾವಿಡ್ಡು ಇವ್ರೆಲ್ಲರೂ ನಮಗೆ ಮಾದರಿಯಾಗಿದ್ದಾರೆ ಒಂದು ಸಂದರ್ಭದಲ್ಲಿ ನಮ್ಮ ಕರ್ನಾಟಕದಿಂದ ಕ್ರಿಕೆಟ್ಗೆ ಏಳು ಜನ ಆಯ್ಕೆಯಾಗಿದ್ದರು ನಮ್ಮದೇ ಅರ್ಧ ಅಧಿಕವಾಗಿತ್ತು ಕ್ರೀಡೆ ಆಯ್ಕೆ ಇದು ಕ್ರೀಡಾಪಟುಗಳು ನಮ್ಮವರೇ ಅಧಿಕವಾಗಿದ್ದರು ಅಂದರೆ ನಮ್ಮ ನಮ್ಮ ರಾಜ್ಯದಲ್ಲಿ ಕ್ರಿಕೆಟ್ ಅಂದರೆ ಕ್ರಿಕೆಟ್ ಹೇಗಿದೆ ಅನ್ನುವುದನ್ನು ನೀವು ಅರಿತುಕೊಳ್ಳಿ ಇದರಿಂದಾಗಿ ಇಲ್ಲಿ ಇವತ್ತವರು ಇವತ್ತವರು ಎರಡ್ನೂರ ಕೋಟಿ ಆಲ ಸಾವಿರ ಕೋಟಿಗಟ್ಟಲೆ ಅವರು ಗಳಿಸಿದ್ದಾರೆ ಇವೆಲ್ಲವುಗಳು ಏನಾಗ್ತದಂತಂದರೆ ಒಂದು ಪ್ರೋತ್ಸಾಹ ಆಗುತ್ತೆ ಇದು ಎಲ್ಲರಿಗೂ ಇದು ಉತ್ ಸ್ಫೂರ್ತಿಯನ್ನು ಕೊಡುತ್ತದೆ ಇವತ್ತವರು ನಮ್ಮ ಒಂದು ಹಣದಿಂದ ತಮ್ಮ ಹಣದಿಂದ ಹಲವಾರು ಕಾರ್ಯಕ್ರಮಗಳನ್ನು ಮಾಡುತ್ತಾರೆ ಹಲವಾರು ದತ್ತು ಸಚಿನ್ ತೆಂಡೂಲ್ಕರ್ ಆಂಧ್ರದಲ್ಲಿ ಒಂದು ಗ್ರಾ ಒಂದು ಹಳ್ಳಿಯನ್ನ ದತ್ತು ತೆಗೆದುಕೊಂಡಿದ್ದಾನೆ ಅದೇ ರೀತಿಯಾಗಿ ಮಹೇಂದ್ರ ಸಿಂಗ್ ದೋನಿ ಅವನೂ ಅವರೂ ಕೂಡ ಬೇರೆ ಬೇರೆ ಕ್ರೀಡೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಮಾಡುತ್ತಿದ್ದಾರೆ ಅದೇ ರೀತಿಯಾಗಿ ರಾಹುಲ್ ದ್ರಾವಿಡ್ ಕೂಡ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಮಾಡುತ್ತಿದ್ದಾರೆ ಅದೇ ರೀತಿ ನಮ್ಮ ಅನಿಲ್ ಕುಂಬ್ಳೆ ಆಮೇಲೆ ಜಾವ್ಗಲ್ ಶ್ರೀನಾಥ್ ಇವರೆಲ್ಲರೂ ಮಾಡುತ್ತಿದ್ದಾರೆ ಇಲ್ಲಿ ಇನ್ನೊಂದು ಮುಖ್ಯವಾದಂಥ ಅಂಶ ಅಂತಂದರೆ ಅವರು ಪ್ರತಿಯೊಂದು ಆಟಕ್ಕೆ ಪ್ರತಿಯೊಂದು ರನ್ನಿಗೆ ಅವರು ಅವರನ್ನು ಗಮನಿಸಿ ಸರ್ಕಾರ ಅವರಿಗೆ ದುಡ್ಡನ್ನು ಕೊಡುತ್ತದೆ ಅವಗೇ ಮೊದಲು ಕ ಕಪಿಲ್ ದೇವ್ ಕಪಿಲ್ ದೇವ್ ಇರುವಂಥ ಸಂದರ್ಭದಲ್ಲಿ ಕಪಿಲ್ ದೇವ್ ಇರುವಂಥ ಸಂದರ್ಭದಲ್ಲಿ ಈ ರೀತಿಯಾಗಿರ್ತಕ್ಕಂಥ ಒಂದು ಅತಿಯಾದಂಥ ಒಂದು ಪುರಸ್ಕಾರ ಇನ್ನೊಂದಿಲ್ಲ ಆದರೆ ಈಗ ಎಲ್ಲ ಪುರಸ್ಕಾರಗಳು ಸಿಗುತ್ತವೆ ಅಂದೇಕ್ ಅಂದೇ ರೀತಿಯಾಗಿ ಅಧಿಕ ಮ ಅಧಿಕ ಮೌಲ್ಯದ ಹಣ ಅಧಿಕ ಮೊತ್ತದ ಹಣ ಸಿಗುತ್ತದೆ ಈ ಕ್ರೀಡೆಗಳಲ್ಲಿ ಇನ್ನು ವಾಲಿಬಾಲ್ ವಾಲಿಬಾಲ್ನಲ್ಲಿ ವಾಲಿಬಾಲ್ ಕ್ರೀಡೆಯಿಂದ ಮನುಷ್ಯನ ಒಂದು ಎಲ್ಲಾ ಒಂದು ಚಟುವಟಿಕೆಗಳಲ್ಲಿ ತೊಡಗುತ್ತಾನೆ ಮತ್ತು ಹೇಳ್ಬೇಕಂತಂದ್ರೆ ಕೋಕೋ ಕೋಕೋದಿಂದನು ಕೂಡ ನಾವು ಬಾ ತ್ ನಾವು ಅಗದಿ ಆ್ಯಕ್ಟಿವ್ ಆ್ಯಕ್ಟಿವಾಗುತ್ತೇವೆ ಅದೆ ರೀತಿಯಾಗಿ ರನ್ನಿಂಗ್ ರನ್ನಿಂಗ್ ನೂರು ಮೀಟ್ರ್ ಓಟದಿಂದ ವೇಗವಾಗಿ ಓಡೂದನ್ನ ಕಲಿಯುತ್ತಾರೆ ಅದೇ ಸಾಕು ಬಿಡು ಸರಿಯಿದೆ ಸಾಕಾ ಯಾಕಂತ ಎಷ್ಟು